ನಮ್ಮ ಪ್ರದೇಶದಲ್ಲಿ ಶಾಲೆಯಲ್ಲಿ ಇತಿಹಾಸವನ್ನು ಕಲಿಸುತ್ತಾರೆ ಇತಿಹಾಸ ಕಲಿಸೇ ಕಲಿಸುತ್ತಾರೆ ಶಾಲೆ ನಮಗೆ ಇತಿಹಾಸದ ಬಗ್ಗೆ ಏನಾದೊಂದು ಅಲ್ಪ ಸ್ವಲ್ಪ ಗೊತ್ತಿದ್ದರೆ ಅಂದರೆ ಅದು ನಮಗೆ ಶಾಲೆಯಲ್ಲಿ ಕಲಿಸಿದ ಇತಿಹಾಸ ಅಂದೆ ನಮಗೆ ಪಸ್ಟಿಗೆ ಇತಿಹಾಸ ಎಂತಂತ ಗೊತ್ತಾಗೋದೆ ಶಾಲೆಗೆ ಹೋದಮೇಲೆ ಮತ್ತೆ ನಮಗೆ ನಮ್ಮ ಲೋಕ ಜ್ಞಾನ ಎಲ್ಲ ಬರೋದಲ್ಲ ಫಸ್ಟ್ ನಮಗೆ ಶಾಲೆಯಲ್ಲಿ ಕಲಿಸೇ ಕಲಿಸ್ತಾರೆ ಅಂದರೆ ಯಾವ ರೀತಿ ಅಂದರೆ ನಮಗೆ ಭಾರತದ ಇತಿಹಾಸ ಅಂದರೆ ಹೆಂಗೆ ಸ್ಟಾರ್ಟಾಯಿತು ಅಂದರೆ ಮುಂಚಿನ ಕಾಲದ ಬ್ರಿಟೀಷರು ನಮ್ಮ ಊರಿನಲ್ಲಿ ಬಂದು ಹೇಗೆ ಆಹಾರ ಪದಾರ್ಥಗಳನ್ನ ಸಾಗಿಸಿದರು ನಮಗೆ ಅಲ್ಲಿಂದಿಲ್ಲಿಗೆ ಹೇಗೆ ಬರ್ತಿತ್ತು ಆಮೇಲೆ ಮುಂಚಿನ ಕಾಲದ ರಾಜರು ನಮ್ಮ ರಾಜ್ಯವನ್ನ ಹೇಗೆ ಆಳುತ್ತಿದ್ದರು ನಾವು ಹೇಗೆ ಬ್ರಿಟೀಷರಿಗೆ ಗುಲಾಮರಾಗಿದ್ವಿ ಹೀಗೆ ಅದನ್ನೆಲ್ಲ ನಮಗೆ ಇತಿಹಾಸದ ಪುಟದಿಂದಲೇ ನಮಗೆ ಗೊತ್ತಾದದ್ದು ಅದು ಗೊತ್ತಾಗೋದು ನಮ್ಮ ಶಾಲೆಯಲ್ಲಿ ಅಂದರೆ ಶಾಲೆಯಲ್ಲಿ ಕಲಿಸೋ ಕೊಡಬೇಕೆಂದ್ರೆ ಎಂಥ ಭಾರತದ ಇತಿಹಾಸ ಘಟನೆ ಯಾವುದು ಅಂತಿರೋದು ತುಂಬ ನಮಗೆ ನಮ್ಮ ಮುಂಚಿನ ಕಾಲ ಸ್ವಾತಂತ್ರ ಹೋರಾಟ ಆಗಿರ್ಬೋದು ಇಲ್ಲಾದ್ರೆ ಮುಂಚಿನ ಆಹಾರ ಪದ್ಧತಿ ಸಾಗಟನೆ ಆಗುತಿತ್ತು ಈಗ ಇದರ ಬಗ್ಗೆ ಎಲ್ಲ ನಮಗೆ ಸ್ವಲ್ಪಾದ್ರೂ ತಿಳಿಬೇಕು ನಮ್ಮ ಇತಿಹಾಸದ ಬಗ್ಗೆ ಅದನ್ನು ಸ್ವಲ್ಪ ಶಾಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೇಳಿ ಕೊಡಬೇಕು